ನಿಮಗೆಲ್ಲರಿಗೂ ತಿಳಿದಿರಬೋದು ಶಿಕ್ಷಕರ ಕೊರತೆ ಮತ್ತು ಅಸಮರ್ಪಕ ತರಬೇತಿ ಸಮಸ್ಯೆಯು ಕರ್ನಾಟಕ ರಾಜ್ಯವು ಎದುರಿಸುತ್ತಿದೆ ಎಲ್ಲರಿಗೂ ತಿಳಿದಿರೊ ಹಾಗೆ ಈ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿರುತ್ತಾರೆ ಆದರೆ ಲೆಚ್ಚರ್ಸೆ ಕಡಿಮೆ ಇರುತ್ತಾರೆ ಮೀನ್ಸ್ ಶಿಕ್ಷಕರು ಕಡಿಮೆ ಇದ್ದಾರೆ ಆದರೆ ಖಾಸಗಿ ಶಾಲೆಯಲ್ಲಿ ಈ ಮಕ್ಕಳು ಕಡಿಮೆ ಇರುತ್ತಾರೆ ಶಿಕ್ಷಕರು ಹೆಚ್ಚಿರುತ್ತಾರೆ ಆದ್ದರಿಂದ ನಾವು ಶಿಕ್ಷಕರನ್ನು ಶಿಕ್ಷಕರನ್ನು ಬೇಗ ಸರ್ಕಾರಿ ಶಾಲೆಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಥವಾ ಅವರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲಂದರೆ ಮುಂದೊಂದು ದಿನ ಸರ್ಕಾರಿ ಶಾಲೆಯನ್ನು ಮುಚ್ಚುವ ಪರಿಸ್ಥಿತಿ ಬರುತ್ತದೆ ಶಿಕ್ಷಕರು ಇಲ್ಲದ ಕಾರಣದಿಂದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಮಕ್ಕಳೆಲ್ಲ ಖಾಸಗಿ ಶಾಲೆಯ ಕಡೆ ಪಯಣವನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಆ ಪಯಣವು ಇಂದಿಗೆ ನಿಲ್ಲುವುದಿಲ್ಲ ಹೀಗೆ ಎಲ್ಲರೂ ಆ ಕಡೆ ಪಯಣ ಮಾಡಿದರೆ ಸರ್ಕಾರಿ ಶಾಲೆಯು ಒಂದಲ್ಲ ಒಂದು ದಿನ ಮುಚ್ಚುವ ಪರಿಸ್ಥಿತಿ ಬರುತ್ತದೆ ಮುಂದೊಂದು ದಿನ ಸರ್ಕಾರಿ ಶಾಲೆ ಇದೆ ಎನ್ನುವುದೇ ತಿಳಿಯದ ರೀತಿ ಆಗುತ್ತದೆ ಆದ್ದರಿಂದ ಆದಷ್ಟು ಸರ್ಕಾರವು ಬೇಗ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರನ್ನು ಸರ್ಕಾರಿ ಶಾಲೆಗೆ ಕಳಿಸಿಸುಕೊಡಬೇಕಾಗುತ್ತದೆ ಮತ್ತು ತರಗತಿಯ ಸಮಸ್ಯೆಗಳನ್ನು ನಿವಾರಿಸಿ ಒಳ್ಳೆಯ ತರಗತಿ ಕಟ್ಟಡಗಳನ್ನು ಕಟ್ಟಿ ಕೊಡಬೇಕು ಇದು ನನ್ನ ಕಳಕಳಿಯ ವಿನಂತಿ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಯಾವುದೇ ಒಂದು ಸೆಕ್ಯುರಿಟಿ ಇಲ್ಲ ನಿಮಗೇ ತಿಳಿದಿರಬೋದು ಎಷ್ಟೋ ಜಾಲತಾಣದಲ್ಲೆಲ್ಲ ನೋಡಿರ್ತೀರಿ ಶಾಲಾ ಕಟ್ಟಡಗಳು ಬಿದ್ದೋಗಿದೆ ಅದು ಯಾವುದೇ ಒಂದು ಖಾಸಗಿ ಶಾಲಾ ಕಟ್ಟಡಗಳು ಬಿದ್ದೋಗುತ್ತದೆ ಎಂದು ನಾವು ಕೇಳಿರಲ್ಲ ಆದರೆ ಸರ್ಕಾರಿ ಶಾಲಾ ಕಟ್ಟಡಗಳು ಬಿದ್ಧೋಗಿದೆ ಅಂತ ಕೇಳಿರ್ತೀವಿ ಆ ರೀತಿ ನ್ಯೂಸ್ ಮತ್ತೆ ಕೇಳಬಾರದು ಎನ್ನುವುದೇ ನನ್ನ ಅಭಿಪ್ರಾಯ ಆದಷ್ಟು ಕರ್ನಾಟಕ ಸರ್ಕಾವು ಇದರ ವಿರುದ್ಧ ಕ್ರಮವನ್ನು ಕೈಗೊಂಡು ಮುಂದೆ ಅದರ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ನನ್ನ ಆಶಯ